ನಮ್ಮ ಪ್ರದೇಶದಲ್ಲಿ ಆಗಾಗ ಕಾಣಿಸಿಕೊಳ್ಳುವ ಹಕ್ಕಿಗಳು ಯಾವ ಯಾವ ಎಂದರೆ ಗಿಳಿ ನವಿಲು ಗುಬ್ಬಚ್ಚಿ ಕಾಗೆ ಸಾಂಬಾರು ಕಾಗೆ ಅವುಗಳು ದಿನನಿತ್ಯ ಹಾರಾಡುತ್ತವೆ ಮತ್ತು ಕಾಣಿಸಿಕೊಳ್ಳುತ್ತದೆ ನನಗೆ ನೆಚ್ಚಿನ ಪಕ್ಷಿ ಯಾವುದು ಎಂದರೆ ನವಿಲು ನವಿಲು ಏಕೆ ಇಷ್ಟ ಅಂದರೆ ಅದು ಬಿಳಿ ಮುಖ ಮತ್ತು ಹಸಿರು ಕೆಳ ಕುತ್ತಿಗೆ ಮತ್ತು ಮಂದ ಕಂದು ಬಣ್ಣದ ಪುಕ್ಕಗಳನ್ನು ಹೊಂದಿರುತ್ತದೆ ಮತ್ತು ಭಾರತಿ ಭಾರತೀಯ ನವಿಲು ಮುಖ್ಯವಾಗಿ ತೆರೆದ ಕಾಡಿನಲ್ಲಿ ನೆಲದ ಮೇಲೆ ಅಥವಾ ಬೇಸಿಗೆ ಭೂಮಿಯಲ್ಲಿ ವಾಸಿಸುತ್ತದೆ ಮತ್ತು ಅಲ್ಲಿ ಅವುಗಳು ಹಣ್ಣುಗಳು ಧಾನ್ಯಗಳು ಮತ್ತು ಹಾವುಗಳನ್ನು ತಿಂದು ಜೀವಿಸುತ್ತವೆ ಮತ್ತು ಅದು ರಾಷ್ಟ್ರೀಯ ಪಕ್ಷಿಯಾಗಿದ್ದು ಅದು ದಿನನಿತ್ಯ ನಮ್ಮ ತೋಟದಲ್ಲಿ ಕುಣಿತಕ್ಕೆ ಬರುತ್ತೆ ಮತ್ತು ಅವು ಮರಿಗಳ ಜೊತೆ ಆಹಾರ ಹುಡುಕ್ಕೊಂಡು ಮತ್ತೆ ಅದು ಕುಣಿತದಿಂದ ಅವನ್ನು ನವಿಲುಗರಿ ಅವೆಲ್ಲ ನನಗೆ ಇಷ್ಟ ಅದಕ್ಕೋಸ್ಕರ ನನಗೆ ನವಿಲು ಅಂದರೆ ಇಷ್ಟ